ಭಾರತದ ಬೇರೆಲ್ಲ ಭಾಗಗಳಲ್ಲಿ ಹೆಣ್ಣುಮಕ್ಕಳಿಗೆ ಸೈಕಲ್ಗಳನ್ನ ಅಥವಾ ಲ್ಯಾಪ್ಟಾಪ್ಗಳನ್ನ ನೀಡುವ ಸ್ಕೀಮ್ಗಳ ಮೂಲಕ ಶಿಕ್ಷಣವನ್ನು ಉತ್ತೇಜಿಸಲಾಗುತ್ತಿದೆ ಈ ಬಗೆಯ ಸ್ಕೀಮ್ಗಳಿಂದ ಪ್ರಯೋಜನವಾಗಬಹುದೇ ಏಕೆ ಅಥವಾ ಏಕಿಲ್ಲ ಅನ್ನುವಂತಹ ಈ ವಿಚಾರದಲ್ಲಿ ಪ್ರಯೋಜನ ಆಗಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಬೇರೆಲ್ಲ ಭಾಗಗಳಲ್ಲಿ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರನ್ನು ಈ ಶ್ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಬಂದಿದ್ದಾರೆ ಎಲ್ಲ ಸರ್ಕಾರಗಳು ಅದರಲ್ಲಿ ವಿಶೇಷವಾಗಿ ಈ ಗ್ರಾಮೀಣ ಹೆಣ್ಣುಮಕ್ಕಳಿಗೆ ಸೈಕಲ್ಗಳನ್ನ ಕೊಡೋ ಅಂಥದ್ದು ಯಾಕೇಂತಂದ್ರೆ ಈಗ ಗ್ರಾಮೀಣ ಗ್ರಾಮದಲ್ಲಿರುವಂಥ ಹೆಣ್ಣುಮಕ್ಕಳು ನಗರ ಪ್ರದೇಶ ಅಲ್ಲಿ ಅವರಿಗೆ ಶಿಕ್ಷೆ ಮುಂದೆ ಓದುವಂತಹ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿದಮೇಲೆ ನೆಕ್ಷ್ಟ್ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ಅವರು ನಗರ ಪ್ರದೇಶಗಳಿಗೇ ಬಂದು ಓದ್ಬೇಕಾಗಿರೋದ್ರಿಂದ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಬಸ್ಸಿನ ಸೌಕರ್ಯ ಇರದಲ್ ಇರಲ್ಲ ಹಾಗಿದ್ದಾಗ ಅವರಿಗೆ ಸೈಕಲ್ಗಳನ್ನ ಕೊಟ್ಟಾಗ ಹೆಣ್ಣುಮಕ್ಕಳಿಗೆ ಈಗ ಬಸ್ಸಿಗೆ ಒಂದು ಅವರು ಇಲ್ಲದೇ ಇರುವಂತಹ ಈ ಬಸ್ಸಿನ ವ್ಯವಸ್ಥೆ ಇಲ್ಲದೇ ಇರುವಂಥ ಹೆಣ್ಣುಮಕ್ಕಳಿಗೆ ತುಂಬನೇ ಪ್ರಯೋಜನ ಆಗತ್ತೆ ಅವರು ಆರಾಮಾಗಿ ಸೈಕಲಲ್ಲಿ ಬರಬಹುದು ಮತ್ತು ಅವರಿಗೆ ಹಣಕಾಸಿನ ಈಗ ಬಸ್ಸಾದರೆ ಬಸ್ ಚಾರ್ಜ್ ಎಲ್ಲ ಕೊಡಬೇಕಾಗತ್ತೆ ಅದರದು ಪಾಪ ಉಳಿತಾಯ ಆಗತ್ತೆ ಆ ಮಕ್ಕಳು ಹೆಣ್ಣುಮಕ್ಕಳಿಗೆ ಬಡ ಹೆಣ್ಣುಮಕ್ಕಳಿಗೆ ಮತ್ತು ಲ್ಯಾಪ್ಟಾಪ್ಗಳನ್ನ ನೀಡುವ ಸ್ಕೀಮ್ಗಳಂತಂದ್ರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತ್ ಜಾಲತಾಣದ ಇಂದ ಉಪಯೋಗ ಅವರಿಗೆ ಈಗ ಒಂದು ಪಾಠದ ವಿಚಾರ ಆಗಿರಬಹುದು ಅವರಿಗೊಂದು ವಿಚಾರ ತಿಳ್ಕೊಳ್ಳೋ ಇದರಲ್ಲಿ ಅವರಿಗೆ ಪಾಪ ಟೀ ವಿದು ಇಂಟರ್ನೆಟ್ ಸೌಲಭ್ಯ ಯಾವುದೂ ಇರ ಇರಲ್ಲ ಹಳ್ಳಿಗಳಲ್ಲಿ ಲ್ಯಾಪ್ಟಾಪ್ ಥರ ಅವರಿಗೆ ಕೊಟ್ಟಾಗ ಅದರಲ್ಲೆಲ್ಲ ಅವರು ತಮ್ಮ ಪಾಠಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ಅದರಲ್ಲಿ ಹುಡ್ಕೊಂಡು ಅವರು ಅದರಲ್ಲಿ ಯಶಸ್ಸನ್ನು ಕಾಣಬಹುದು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಅವರಿಗೊಂದು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಅವರಿಗೊಂದು ಅನುಕೂಲತೆ ಆಗತ್ತೆ ಲ್ಯಾಪ್ಟಾಪ್ಗಳಿಂದ ಬೇರೆ ಬೇರೆ ದೇಶಗಳ ವಿಚಾರಗಳು ಓದಿನ ಓದಿನ ಓದಿನ ಜೊತೆಗೆ ಅವರಿಗೆ ಈಗ ವಿಜ್ಞಾನದ ವಿಷಯ ಆಗಿರಬಹುದು ಅಥವಾ ಲೆ ಗಣಿತದ ವಿಚಾರ ಆಗಿರಬಹುದು ಎಲ್ಲ ಎಲ್ಲ ಥರದ್ದು ಯಾವ್ಯಾವ ವಿಭಾಗ ತಗೊಂಡಿರ್ತಾರೆ ಮಕ್ಕಳು ಅದರದ್ದೆಲ್ಲ ಆ ಲ್ಯಾಪ್ಟಾಪಲ್ಲಿ ಎಲ್ಲ ಅದನ್ನು ಹುಡುಕಿ ಅವರು ಅದರಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅದರಿಂದ ಅವರು ಪರೀಕ್ಷೆಗೆಲ್ಲ ತುಂಬ ಸುಲಭವಾಗಿ ತಯಾರಾಗಬಹುದು ಈ ಮುಖಾಂತರ ಸರ್ಕಾರಗಳು ಈ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನ ಕೊಡುವಂತಹ ಒಂದು ಸ್ಕೀಮನ್ನು ಮಾಡಿದ್ದಾರೆ ತುಂಬ ಸಂತೋಷದ ವಿಚಾರ ಇದರಿಂದ ಪ್ರಯೋಜನವೂ ಇವೆ ಚೆನ್ನಾಗಿ ಉಪಯೋಗಿಸಿಕೊಂಡ್ರೆ ಇಲ್ಲ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಪ್ರಯೋಜನ ಆಗತ್ತೆ ಇಲ್ಲ ಅದನ್ನು ಕೆಟ್ಟ ಕೆಲಸಕ್ಕೆ ಬೇರೆ ಬೇಡ ಬೇಡದೆ ಇರುವಂಥ ವಿಚಾರಕ್ಕೆ ಅದನ್ನು ಅವರು ಬಳಸಿಕೊಂಡರೆ ಅದರಿಂದ ಅವರಿಗೆ ಪ್ರಯೋಜನ ಆಗೋದಿಲ್ಲ ಒಂದು ಅದನ್ನು ಒಳ್ಳೆಯ ರೀತೀಲಿ ಉಪಯೋಗಿಸ್ಕೊಂಡ್ರೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ ಅವಕಾಶ ಸಿಗತ್ತೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊತೀವಿ ಅನ್ನೋದರ ಮೇಲೆ ಅದರದು ನಿಂತಿರತ್ತೆ ಅಂದರೆ ಅವರ ಬೆಳವಣಿಗೆ ಅದನ್ನು ಒಳ್ಳೆಯ ರೀತೀಲಿ ಉಪಯೋಗಿಸ್ಕೊಂಡ್ರೆ ಅವರು ಯಶಸ್ಸನ್ನು ಕಾಣ್ತಾರೆ